ಯಾವುದಾದರೂ ಒಂದು ಚಿತ್ರ ಅದರ ಆಕಾರವನ್ನು ನಾವು ರೂಪಿಸಬೇಕಾದರೆ ಮೊದಲು ಔಟ್ಲೈನ್ಗಳನ್ನು ನಾನು ಪೇಪರ್ನ ಮೇಲೆ ಮಾಡ್ತಾ ಇರಬೇಕಾಗುತ್ತೆ ಅದು ಆದ ನಂತರ ಆ ಒಂದು ವಸ್ತುವಿನ ಬಣ್ಣ ಯಾವ್ದು ಅನ್ನೋದ್ ಅಂದು ಅರ್ಥ ಅರ್ಥ ಮಾಡಿಕೊಂಡು ಆ ಬಣ್ಣವನ್ನು ನಾವು ಅದರಲ್ಲಿ ತುಂಬಬೇಕಾಗುತ್ತದೆ ನೆರಳು ಮತ್ತು ಬೆಳಕುಗಳು ಶೇಡ್ ಅಂಡ್ ಲೈಟಿಂಗ್ ಅಂತ ಅಂತ ಅಂತಕ್ಕಂಥ ಒಂದು ವಸ್ತು ಬಂದಾಗ ಯಾವ ಭಾಗದಲ್ಲಿ ಶೇಡ್ ನೆರಳು ಬೀಳ್ತದೆ ಆ ಭಾಗದಲ್ಲಿ ಸ್ವಲ್ಪ ಕಪ್ಪು ತಿಳಿ ಬಣ್ಣವನ್ನು ನಾವು ಲೇಪಿಸಿ ಯಾವ ಕಡೆಗೆ ಹೆಚ್ಚಿನ ಒಂದು ಪ್ರಖರ್ವಾದಂಥ ಬೆಳಕು ಮೂಡಿರ್ತದೆ ಆ ಒಂದು ಚಿತ್ರದಲ್ಲಿ ಅದ್ರ ಮೇಲೆ ಒಂದು ತಿಳಿ ಬಣ್ಣದಿಂದ ನಾವು ಒಂದು ಹೊಳಪು ಬರತಕ್ಕಂಥ ಬಣ್ಣವನ್ನು ನಾವು ಲೇಪಿಸಬೇಕಾಗುತ್ತದೆ ಈ ರೀತಿಯಾಗಿ ಚಿತ್ರಗಳನ್ನು ರೂಪಿಸಬೇಕಾಗುತ್ತದೆ ಒಂದು ಪ್ರಾಣಿಯ ಚಿತ್ರವನ್ನು ಬರೆಯುವಾಗ ಪ್ರಾಣಿಯ ಬಣ್ಣ ಯಾವ್ದು ಅನ್ನದೆಂದು ತಿಳಿದುಕೊಂಡು ಆ ಬಣ್ಣವನ್ನು ಔಟ್ಲೈನ್ಗಳ ಮುಖಾಂತರ ಆ ಪ್ರಾಣಿಯನ್ನು ಚಿತ್ರಿಸಿದ ಮೇಲೆ ಆ ಪ್ರಮುಖವಾದಂಥ ಬಣ್ಣ ಆ ಒಂದು ಪ್ರಾಣಿಯ ಬಣ್ಣವನ್ನು ಮಾಡಿ ಯಾವ ಭಾಗದಲ್ಲಿ ಏನೇನು ಆ ಬ ಬಣ್ಣಗಳು ಕಲೆಗಳು ಇರುತ್ತವೆ ಆ ಒಂದು ಪ್ರಾಣಿಗೆ ಆ ಆಯಾ ಭಾಗದಲ್ಲಿ ಆಯಾ ಬಣ್ಣಗಳನ್ನು ಬಳಸಿ ಮತ್ತು ಯಾವ ಭಾಗದಲ್ಲಿ ನೆರಳು ಬೀಳುತ್ತದೆ ಅಲ್ಲಿ ಸ್ವಲ್ಪ ಕಪ್ಪು ಛಾಯೆಯನ್ನು ನಾವು ಬಳಿಯುವುದು ಮ ಯಾವ ಭಾಗ್ದಲ್ಲಿ ಹೆಚ್ಚು ಬೆಳಕು ಬೀಳ್ತದೆ ಅಲ್ಲಿ ಒಂದು ಹೆಚ್ಚಿನ ಒಂದು ಬೆಳಕು ರೂಪದಲ್ಲಿ ತಿಳಿಬಣ್ಣವನ್ನು ಬಳಿಯುವುದು ಈ ರೀತಿಯಾಗಿ ಒಂದು ಚಿತ್ರವನ್ನು ರೂಪಿಸಬೇಕಾಗುತ್ತದೆ ಒಂದು ಮರವನ್ನು ನಾವು ಇದು ಮಾಡಿದಾಗ ಮರದ ಬುಡ ಬ್ ಬಣ್ಣ ಬೇರೆ ಇರ್ತದೆ ಮತ್ತು ಟೊಂಗೆಗಳ ಬಣ್ಣ ಬೇರೆ ಇರ್ತದೆ ಆಯಾ ಬಣ್ಣಕ್ಕೆ ತಕ್ಕನಂಗೆ ಬಣ್ಣಗಳನ್ನು ಬಳಿದು ಕೊನೆಗೆ ಎಲೆಗಳು ಹಸಿರು ಮತ್ತು ಸ್ವಲ್ಪ ಹಣ್ಣಾಗಿರತಕ್ಕಂಥ ಎಲೆಗಳಿಗೆ ಸ್ವಲ್ಪ ಹಳದಿ ಬಣ್ಣ ಮತ್ತು ಆ ಮರದಲ್ಲಿರತಕ್ಕಂಥ ಹೂಗಳ ಬಣ್ಣವನ್ನು ಕೂಡ ಹಳದಿ ಅಥ್ವಾ ಕೆಂಪು ಮತ್ತು ಬಿಳಿ ಬಣ್ಣದ ಹೂಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬಣ್ಣಗಳನ್ನು ತುಂಬಿ ಆ ಆಕಾರವನ್ನು ಪೂರೈಸಬೇಕಾಗುತ್ತದೆ ಮತ್ತು ಸೂರ್ಯನ ಬೆಳಕು ಯಾವ ಭಾಗದಲ್ಲಿ ಬೀಳುತ್ತಿದೆ ಆ ಮರಕ್ಕೆ ಅಲ್ಲಿ ಹಳದಿ ಬಣ್ಣದ ಸಣ್ಣ ಸಣ್ಣ ಲೇಪನಗಳನ್ನು ಮಾಡಬೇಕು ಯಾವ ಭಾಗದಲ್ಲಿ ಸೂರ್ಯನ ಬೆಳಕು ಇರೋದಿಲ್ಲವೋ ಎಲ್ಲಿ ನೆರಳು ಬೀಳ್ತದೆ ಅಲ್ಲಿ ಸ್ವಲ್ಪ ಕಪ್ಪು ಕಪ್ಪು ಬಣ್ಣದ ಒಂದು ಲೇಪನವನ್ನು ಮಾಡುವುದರ ಮುಖಾಂತರ ನಾವು ಚಿತ್ರವನ್ನು ಪೂರೈಸಬೇಕಾಗುತ್ತದೆ ಯಾವುದೇ ಒಂದು ನಿಸರ್ಗದ ರೂಪದಲ್ಲಿ ಒಂದು ನೀರು ಹರಿಯತಕ್ಕಂಥ ನೀರಿನ ಒಂದು ಚಿತ್ರವನ್ನು ಬಿಡಿಸುವಾಗ ನೀರು ಸಾಮಾನ್ಯವಾಗಿ ಆಕಾಶದ ಬಣ್ಣವನ್ನು ಪ್ರತಿಫಲಿಸ್ತದೆ ಅಂದರೆ ಸಾಮಾನ್ಯವಾಗಿ ನೀಲಿ ಬಣ್ಣ ಇರುತ್ತದೆ ನೀಲಿ ಬಣ್ಣವನ್ನು ತೆಳ್ಳಗೆ ನಾವು ಬಳಿದ ನಂತರ ಅದಕ್ಕೆ ಬೇರೆ ಒಂದು ವಸ್ತುವಿನ ಪ್ರತಿಫಲ ಮೂಡ್ತಾ ಇರ್ತದೆ ಅಲ್ಲಿ ಗಿಡ ಇರ್ಬೋದು ಅಥವಾ ಗು ಗುಡ್ಡ ಬೆಟ್ಟಗಳಿರ್ಬೋದು ಆ ಬಣ್ಣಗಳನ್ನು ಕೂಡ ಸ ಸಾಧಾರಣವಾಗಿ ಇದು ಮಾಡಿ ನೀರು ತೆರೆಗಳ ರೀತಿಯಲ್ಲಿ ಗೆರೆಗಳನ್ನು ಮೂಡ್ಸುವುದ್ರ ಮೂಲಕ ಕಪ್ಪು ಗೆರೆಗಳನ್ನ ಅಲ್ಲಲ್ಲಿ ಮತ್ತು ಬಿಳಿಯ ಗೆರೆಗಳ್ನು ಅಲ್ಲಲ್ಲಿ ಮೂಡಿಸುವುದ್ರ ಮೂಲಕ ನೀರಿನ ತೆರೆಗಳನ್ನು ರೂಪಿಸಬೇಕಾಗುತ್ತದೆ ಇದು ನೀರು ಧುಮುಕುತ್ತಿದ್ದರೆ ಅಲ್ಲಿ ಹೆಚ್ಚು ಬಿಳುಪಿನ ಬಣ್ಣ ಹಾಲಿನಂಥ ಬಣ್ಣ ಆಗಿ ಅದು ರೂಪ ಆಗೋದರಿಂದ ಅಲ್ಲಿ ಬಿಳಿ ಬಣ್ಣವನ್ನು ನಾವು ಬಳಿದು ಆ ಒಂದು ನೀರನ್ನು ಧುಮುಕುವುದು ಜಲಪಾತಗಳನ್ನು ರೂಪಿಸಬೇಕಾಗುತ್ತದೆ ಕೆಲವು ಕಡೆಗಳಲ್ಲಿ ಶಾಂತವಾಗಿ ನೀರು ಹರಿತಾ ಇದ್ ಅಂತಂದರೆ ತಿಳಿ ಬಣ್ಣವನ್ನು ಬಳಿದು ಸ್ವಲ್ಪ ಸ್ವಲ್ಪ ಬಿಳಿ ರೇಖೆಗಳನ್ನ ಅದ್ರ ಮೇಲೆ ಮೂಡ್ಸುವುದ್ರ ಮೂಲಕ ಮಾಡಬೇಕಾಗುತ್ತದೆ